ಮಕ್ಕಳು ಚಿತ್ರ ಬಿಡಿಸುವುದು ಅಥವಾ ಬಣ್ಣ ತುಂಬುವುದು ಅದು ಆರಂಭಿಸಲು ಮಕ್ಕಳು ತಮ್ಮ ಪ್ರಾಥಮ್ ಪ್ರಾಥಮಿಕ ಶಾಲೆ ಹಂತದಲ್ಲಿ ಕಲಿಯಬೇಕು ಎಲ್ಲ ಮಕ್ಕಳು ಅವರದೇ ಆದಂಥ ಒಂದು ಚಿತ್ರಕಲೆಯನ್ನು ಹೊಂದಿದ್ದಾರೆ ಅವರದೇ ಆದಂಥ ಒಂದು ಬಣ್ಣವನ್ನು ತುಂಬುವ ಕಲೆಯನ್ನು ಹೊಂದಿದ್ದಾರೆ ಹಾಗೆಯೇ ಚಿತ್ರಕಲೆಯನ್ನು ಕಲಿಯುವುದಕ್ಕೆ ಒಂದು ವಯಸ್ಸು ಸಾಲದು ಅದು ತಮ್ಮ ಇಚ್ಛೆ ಆಗಿರಬೇಕು ಅದು ಅವರ ಒಂದು ಗುಣವಾಗಿರಬೇಕು ಅದರಲ್ಲಿ ಅವರ ಒಂದು ಆಸಕ್ತಿಯನ್ನು ಹೊಂದಿರಬೇಕು ಚಿತ್ರಕಲೆಯನ್ನು ಬರೆಯಲು ಮಕ್ಕಳು ಈ ವಯಸ್ಸೇ ಅಂತ ಯಾವುದೂ ಗುರುತಿಸಲಾಗುವುದಿಲ್ಲ